ನಾವು ಒಂದು ಹೊಸಾ ವ್ಯವಹಾರವನ್ನು ಪ್ರಾರಂಭಿಸಬೇಕಾದರೆ ಮೊದಲು ನಾವು ಕಾರ್ಯ ವಿಧಾನವನ್ನು ತಿಳಿಬೇಕು ಅಂದರೆ ವ್ಯವ ಒಂದು ವ್ಯವಹಾರ ನಡ್ಸಬೇಕಾದರೆ ಏನೆಲ್ಲ ಇರಬೇಕು ಆ ವ್ಯವಹಾರದ ಜ್ಞಾನ ಮತ್ತು ಏನು ಬೇಕಾಗಿರುವಂತ ಬಂಡವಾಳವೆಷ್ಟು ಮತ್ತೆ ಈ ವ್ಯವಾರವನ್ನು ನಡೆಸಿದ್ರೆ ಮುಂದೆ ನಮಗೆ ಲಾಭಾಂಶ ಬರುತ್ತದೆ ಎಂಬುವುದನ್ನು ಚೆನ್ನಾಗಿ ಅರಿತಿರಬೇಕು ವ್ಯವಹಾರನ್ನು ಪ್ರಾರಂಭಿಸಬೇಕೆಂದ್ರೆ ಬಂಡವಾಳ ಅತಿ ಅವಶ್ಯಕತೆ ಬಂಡವಾಳವಿಲ್ಲದೆ ವ್ಯವಹಾರ ಮಾಡುವುದು ಕಷ್ಟ ಅಂತ ನನ್ನ ಅನಿಸಿಕೆ ಹಾಗಾಗಿ ಬಂಡವಾಳ ಅತೀ ಅವಶ್ಯಕತೆ ಇರುತ್ತೆ ಬಂಡವಾಳ ನೀವು ಎಷ್ಟು ಹೂಡಿಕೆ ಮಾಡ್ತೀರೊ ಅಷ್ಟು ಲಾಭಾಂಶ ಅತೀ ಹೆಚ್ಚಾಗಿ ಬಂಡವಾಳನ್ನು ಹೂಡಿದರೆ ಲಾಭ ಕೂಡ ಈ ಜಾಸ್ತಿ ಬರುತ್ತೆ